ಹಲೋ ಹಲೋ ನನ್ನ ಮಗನಿಗೆ ನಾಲ್ಕು ರಜೆ ಬೇಕು ಅದಕ್ಕೆ ಫೋನ್ ಮಾಡಿದ್ದು ನಾನು ಒಂದು ನಾಲ್ಕು ರಜೆ ಅದು ಮದುವೆ ಉಂಟು ಆಗಿ ಹಾಂ ಹಂಗೆ ಕೀಲ ಆಂ ಮದುವೆ ಅದು ಮಂಗಳೂರಲ್ಲಿ ಅದೇ ನಮ್ಮದು ರಿಲೇಶನಿಂದು ನಾವು ಹೋಗ್ಬೇಕಲ್ಲ ಅಲ್ಲಿ ಮುಂಚಿನ ದಿವಸ ಕಷ್ಟ ಆಗ್ತದೆ ಹೌದು ಅವ್ನನ್ನು ಬಿಟ್ಟು ಹೋಗುವಾಗಿಲ್ಲ ಅಲ್ವ ಸಣ್ಣವನಲ್ಲ ಆಗಿ ಅದು ಮತ್ತೆ ನಾನು ನೋಡ್ಕೊಳ್ತೀನಿ ಅಲ್ಲಿ

ಹಾಂ ಆಯಿತು ಆಯ್ತು ಆಯಿತು

ಹಾಗೇ ಮಾಡ್ತೀವಿ ಆಯಿತು ಹೌದು ನಾಲ್ಕೇ ದಿವಸ ಹೌದು ಆಯ್ತು ಆಯ್ತು ಹಾಂ ಆಯ್ತು ಆಯ್ತ್